ನನ್ನ ನೆಚ್ಚಿನ ರನ್ ರೂಟ್ ನಮ್ಮ ಊರಿನಿಂದ ನಮ್ಮ ಸ್ಕು ಸ್ವಾಮಿ ವಿವೇಕಾನಂದ ಸ್ಕೂಲ್ ಅಂತ ಸೊ ಆ ರೂಟ್ ನನಗೆ ತುಂಬ ಇಷ್ಟ ಸೊ ಅಲ್ಲಿ ಡೈಲಿ ಆಫನ್ ಅವರ್ ರನ್ ಮಾಡುತ್ತೇನೆ ನಾನು ಯಾರೊಂದಿಗು ರನ್ ಮಾಡೋದಿಲ್ಲ ಒಬ್ಬನೆ ರನ್ ಮಾಡುತ್ತೇನೆ